ನಮಸ್ಕಾರ ರೀ ನನ್ನ ಹೆಸರು ರೋಹಿತ್ ನಮ್ಮ ಊರು ಧಾರವಾಡ ನಾ ಬಿ ಎಸ್ಸಿ ಅಗ್ರಿಕಲ್ಚರ್ ಫೋರ್ತ್ ಇಯರ್ ಓದಾತ್ತೀನಿ ಇಲ್ಲಿ ಯುನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸಯನ್ಸ್ ಕಾಲೇಜ್ ಧಾರವಾಡದಾಗ ಇಲ್ಲಿ ಒಂದು ಏನೋ ಸರ್ವೇ ಕೇಳ್ಯಾರ ಕ್ರೀಡೆಗಳನ್ನು ಆಡುವಾಗ ಗಾಯಗೊಂಡ ಅಥವಾ ಅಪಘಾತ ಒಳಗಾಗುವ ಕ್ರೀಡಾಪಟುಗಳಿಗೆ ನಿಮ್ಮ ಪ್ರದೇಶದಲ್ಲಿ ಲಭ್ಯವಿರುವ ಪುನರ್ವಸತಿ ಸೌಲಭ್ಯಗಳು ಯಾವುವು ಏನಿಲ್ಲ ನಮ್ಮ ನಾವು ಕ್ರಿಕೆಟ್ ಅಂತೂ ಆಡ್ತಿರ್ತೇವೆ ರೆಗ್ಯುಲರ ಇಲ್ಲೇ ಕಾಲೇಜ್ದಾಗ ಎಲ್ಲ ಟೈಮ್ ಇಲ್ಲಿ ಕ್ಲಾಸ್ ಮುಗಿದ್ಮೇಲೆ ಅವಾಗ ಸ್ವಲ್ಪ ಹಂಗೆ ಸ್ವಲ್ಪ ಆಡುವಾಗಂತೂ ಇಂಜುರಿಸ್ ಆಗ್ತವೆ ಕೈ ಎತ್ತು ಕೆತ್ತೈತಿ ಕಾಲು ಕೆತ್ತೈತಿ ಅವಾಗ ಏನಿಲ್ಲ ಹೌದನ ಇಲ್ಲೇ ಅಂಗ್ಡಿಗೆ ಹೋಗ್ತೇವೆ ಅಂಗ್ಡಿಗೆ ಹೋಗಿ ಒಂದು ಎರಡು ರೂಪಾಯ್ದು ಬ್ಯಾಂಡೇಜ್ ತಗೊಂಬರ್ತೇವೆ ಬ್ಯಾಂಡೇಜ್ ತೊಗೊಂಬಂದು ಕಾಲಿಗೆ ಹಚ್ತೇವೆ ಕೈಗೂ ಹಚ್ತೇವೆ ಮತ್ತು ಹಂಗೆ ಸ್ವಲ್ಪ ಅದಕ್ಕಿಂತ ಮೊದಲು ಸ್ವಲ್ಪ ಡೆಟಾಲ್ ಔಷಧ ಡೆಟಾಲ್ ಇರುತ್ತಲ್ಲ ಅದನ್ನು ಡೆಟಾಲ್ ಹಚ್ಚಿ ಬ್ಯಾಂಡೇಜ್ ಸುತ್ತಿ ಹಸ್ತೇ ಅದನ್ನು ಬಿಟ್ಟರೆ ಮತ್ತು ಮತ್ತು ಇಂಜುರೀಸ್ ಆಗಿರ್ತಾವೆ ಯಾವಾಗಾದ್ರೂ ಹೀಗೆ ಓಡೊ ಮುಂದೆ ಕ್ರ್ಯಾಮ್ಸ್ ಅಂತ ಬರ್ತಿರ್ತಾವೆ ಕ್ರ್ಯಾಮ್ಸ್ ಗೀಮ್ಸ್ ಅಂತ ಬಂದಾಗ ಅದೇ ಇದನ್ನು ನಾರ್ಮಲಿ ಮೂನೇ ಹೊಡಿತೇವೆ ಮೂ ಸ್ಪ್ರೇ ಮೂ ವೊಲಿನಿ ಅಂತ ಇರ್ತವಲ್ಲ ಅಂಥವೆಲ್ಲ ಸ್ಪ್ರೇ ಹೊಡಿತೀವಿ ಅದರಿಂದನೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಹಂಗೆ ನೋಡಿದ್ರೆ ಓಡೊ ಮುಂದೆ ಅವ ಕ್ರ್ಯಾಂಪ್ಸ್ ಗೀಮ್ಸ್ ಅಂತ ಬಂದಾಗ ಕಾಲು ಗೀಲು ಹಿಡ್ದಾಗ ಅದನ್ನ ಸೇಮ್ ಅದನ್ನು ಬಿಟ್ಟರೆ ಇದನ್ನು ಹೋಮ್ ರೆಮಿಡಿ ಅಂದ್ರೆ ಇದೇ ಕ್ರ್ಯಾಂಪ್ಸ್ ಹಿಡ್ದಾಗ ಏನು ಮಾಡ್ತೇವೆ ಅಂದರೆ ಸ್ವಲ್ಪ ಬಿಸ್ನೀರ ತಗೊಂಡು ಬಿಸ್ನೀರ್ ಕಾ ನೀ ಕಾಲ್ದಾಗ ಇಡ್ತೇವೆ ಸ್ವಲ್ಪ ಅದು ಹೆಚ್ಚು ಕಡಿಮೆ ಸಲ್ಪ ಕಡಿಮೆ ಆಗತ್ತೆ ಅಷ್ಟೂ ಏನು ಫುಲ್ ಕಂಪ್ಲೀಟ್ಲಿ ಆಗೋಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಹಾಂ ಮತ್ತು ನಾರ್ಮಲಿ ಈಗ ಕಬಡ್ಡಿ ಗಿಬಡ್ಡಿ ಆಡ್ತಿರ್ತಾರೆ ಅವಾಗ ಕೈ ಕಾಲು ಅಂತೂ ಹಿಡೀತಿರ್ತಾವೆ ಹಂಗೆ ಅವಾಗ ಏನು ಮಾಡ್ತಾರೆ ಸ್ವಲ್ಪ ಹಿಂಗೆ ಕೈ ತಲಿ ಮ್ಯಾಲೆ ಇಟ್ಟು ಹಿಂಗೆ ನಾವು ಹಿಂಗೆ ಮುರಿಯೋದಂತೆ ಬೆನ್ನು ಮುರ್ಯೋದು ಹಂಗೆ ಮುರೀತಾರೆ ಅದಕ್ಕೂ ಹೀಗೆಲ್ಲ ಇವು ನವ್ಸ್ ಮಸಲ್ಸ್ ಎಲ್ಲ ಕಡೆ ರಿಲ್ಯಾಕ್ಸ್ ಆಗ್ತಾವೆ ಅದನ್ನು ಬಿಟ್ಟರೆ ಹ್ಞೂ ಅದು ಸೇಮ್ ಇಟ್ಟು ಮತ್ತು ಇದು ಆಯ್ತಾ ಯಾವ ಕಬಡ್ಡಿ ಗಿಬಡ್ಡಿ ಆಯ್ತು ಮತ್ತು ಸೇಮ್ ಸೇಮ್ ಎಲ್ಲ ಆಟ್ದಾಗ ಅಂದರೆ ಇದು ವಾಲಿಬಾಲು ಆಯಿತು ವಾಲಿಬಾಲು ಆಡ್ತಿರ್ತೇವೆ ವಾಲಿಬಾಲ್ ಕೈ ನೋವುತ್ವಾಗಿರ್ತಾವೆ ಮತ್ತು ಇಲ್ಲಿ ನಮ್ಮ ಹುಡ್ಗರು ಎಲ್ಲ ಜಿಮ್ ಗಿಮ್ಮಿಗೆ ಹೋಗ್ತಾರೆ ಸ್ಟಾರ್ಟಿಂಗ್ ಇನಿಶಿಯಲ್ ಡೇಸಾಗ ಹೀಗೆಲ್ಲ ಕೈ ಕಾಲತು ಇಳ್ತಾವ್ ಅವ್ರಿಗೂ ಏನಿಲ್ಲ ಅವರು ಸಲ್ಪ ಎಲ್ಲ ಹಿಂಗೆ ಪ್ರೊಟೀನ್ ಶೇಕ್ ಗೀಟಿನ್ ಶೇಕ ಸ್ವಲ್ಪ ಪ್ರೊಟೀನ್ ಜಾಸ್ತಿ ಅದು ತೊಗೊತಾರೆ ಅದು ಕಟ್ ಎನರೆ ಅದು ಸ್ವಲ್ಪ ಮಸಲ್ಸ್ ಗಿಸಲ್ಸ್ ಗ್ರೋತ್ ಆಗಿ ಅವು ಹೆಚ್ಚು ಕಡಿಮೆ ನೋವು ಕಡಿಮೆ ಆಗ್ತವೆ ಮತ್ತು ಹ್ಞೂ ಇದನ್ನು ಹೀಗೆ ಆಡೊ ಮುಂದೆ ಇವು ಸ್ವಲ್ಪ ಹಿಂಗೆ ಮುಳ್ಳು ಗಿಳ್ಳು ಇಲ್ಲಿ ಹೀಗೆ ಗಲ್ಲಿ ಕ್ರಿಕೇಟ್ ಆಡೊತ್ನ್ಯಾಗ ಆವಾಗ ಏನಿಲ್ಲ ಚಿಮುಟ್ಗೀರ ಚಿಮಟ್ಗಿ ಚಿಮುಟ್ಗಿಲೆ ಹಿಂಗೆ ಅದು ಮುಳ್ಳು ತೆಗಿತೇವೆ ಅಂದ್ರೆ ಹಿಂಗೆ ಸಣ್ದದ್ ಪಿನ್ ಟೈಪ್ ಇರತ್ತೆ ಪಿನ್ಲಿ ಕಾಲಾಗಿಂದು ಮುಳ್ಳು ತೆಗಿತೇವೆ ಮುಳ್ಳು ಅಂತು ನಟ್ಟಾಗ ಮತ್ತು ಇದನ್ನು ಅದೇ ಏ ನಮ್ಮ ದೋಸ್ತ್ರು ಜಿಮ್ಮಿಗೆ ಹೋಗ್ತಾರೆ ಅಂತ ಹೇಳಿದ್ವಿ ಅಲ್ವಾ ಅವಾಗ ಕ್ರ್ಯಾಂಪ್ಸ್ ಅಂತೂ ಅವಾಗೂ ಆಗ್ತಿರ್ತಾವೆ ಅವಾಗ ಅವರು ಸ್ವಲ್ಪ ಅವರು ಹಿಂಗೆ ಮೇಯ್ನ್ಲಿ ಅವ್ರು ಇದನ್ನು ಜಿಮ್ಮಿಂದ ಹೋಗಿ ಬಂದ ಮೇಲೆ ಈ ಥರದಾಗ ಅಡ್ಯಾಡ್ತಾರೆ ಅದ ಸ್ವಲ್ಪ ತಣ್ಣೀರೋಳ್ ತಣ್ಣೀರ್ ಜಳಕ ಮಾಡ್ತಾರೆ ಅಂದ್ರೆ ಅವೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾವೆ ನವ್ಸ್ ಅಂತೂ ಮಸಲ್ ಕ್ರ್ಯಾಮ್ಸ್ ಅಂತೂ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಬಿಸ್ನೀರ್ದಾಗ ಕಾಲು ಅಂತೂ ಇಟ್ಟು ರಿಲ್ಯಾಕ್ಸ್ ಮಾಡ್ಕೋತಾರೆ ಅದೇನು ಗೊತ್ತಿಲ್ಲ ನಮಗೂ ನಾವೇನೂ ಟ್ರೈ ಮಾಡಿಲ್ಲ ಅಂತಿರ್ತಾರೆ ಅವರು ನಮ್ಮ ದೋಸ್ತ್ರು ಮತ್ತು ಹಂಗೆ ನೋಡಿರಿ ಇನ್ನೂ ಏನು ಹೇಳಬೇಕಪ್ಪ ಹ್ಞೂ ಇನ್ನೊಂದು ಹಿಂಗೆ ಕ್ರಿಕೇಟ ಒಟ್ಟು ಹಿಂಗೆ ಸ್ಪೋರ್ಟ್ಸ್ ಆಡೊ ಮುಂದೆ ಛಳಕು ಹಿಡಿತಾವೆ ಛಳಕು ಅಂದ್ರೆ ಹೆಂಗೆ ಗೋನ್ ಕಡತು ನೋವು ಹಿಡಿತಾವೆ ಆವಾಗ ಏನಿಲ್ಲ ಬಿ ಕಾಂಪ್ಲೆಕ್ಸ್ ಗುಳಿಗೆ ಕೊಡ್ತಾರೆ ಬಿ ಕಾಂಪ್ಲೆಕ್ಸ್ ಅಂತ ಛಳ್ಕು ಇಡೆ ಗುಳ್ಗೆ ಕೊಡ್ತಾರೆ ಗುಳ್ಗಿಲಿ ಹೆಂಗ್ ಗುಳ್ಗೆ ಅಂಗ್ಡ್ಯಾಗ ಹೋದ್ರೆ ಅದನ್ನು ತೊಗೊಂಡರೆ ಸಲ್ಪ ಎರಡು ಮೂರು ದಿವಸ ಕಡಿಮೆ ಆಗುತ್ತೆ ಆದರೆ ಭಾಳ ಹರ್ಟ್ ಆಗ್ತದೆ ಈ ಸ್ಟ್ರಾರ್ಟಿಂಗ್ ಛಳಕು ಹಿಡ್ದಾಗ ಗೋಣ್ ಹಿಂಗೆ ಬರೋದಿಲ್ಲ ಸೀದಾ ಮಾತಾಡಕ್ಕೆ ಬರೋದಿಲ್ಲ ನೋಡಕ್ಕ ಬರೋದಿಲ್ಲ ಒಂದು ಸೈಡ ಒಂದು ಸೈಡ್ ಗೋಣ್ ಕೂತಿರತ್ತೆ ಅದನ್ನು ಬಿಟ್ಟರೆ ಮತ್ತೇನು ಆಟ ನೆನಪು ಆಗಲ್ಲವೋ ತಡಿ ಅಂದ್ರೆ ಯೋಚನೆ ಮಾಡಿ ಹೇಳ್ತೇನೆ ಅದು ಸೇಮ್ ಹಿಂಗ ಮತ್ತು ಬ್ಯಾಂಡೇಜ್ ಆಲ್ಮೋಶ್ಟ್ ಎಲ್ಲಾದಕ್ಕೆ ಯೂಝ್ ಆಗೋದು ಹಂಗೇನಾರೂ ನೋವತ್ತು ಆದಾಗನ್ನು ಬ್ಯಾಂಡೇಜ್ ಸುತ್ತಿ ಸ್ವಲ್ಪ ಡೆಟಾಲ್ ಗಿಟಾಲ್ ಹಚ್ಚಿ ಯವ ನೋವು ಕಡೆ ಮಾಡ್ತಿರ್ತೆ ಹುಡುಗರ್ದು ಅದನ್ನು ಬಿಟ್ಟರೆ ಹಂಗೆ ಮತ್ತೇನಿಲ್ಲ ಒಮ್ಮೊಮ್ಮೆ ಮಾಡ್ತೇವೆ ಮಣ್ ಹಚ್ತಾರೆ ಒಬ್ಬರು ಹಿಂಗೆ ಅಂದ್ರೆ ನಾವೇನಲ್ಲ ಖರೆಗೂ ಒಬ್ಬರು ಹಿಂಗೆ ನೋವತ್ತು ಆದಾಗ ಮಣ್ ಹಚ್ಚಿ ಇದನ್ನು ಕ ನೋವು ಕಡಿಮೆ ಆಗತ್ತಂತ ಹಚ್ತಾರ್ ಒಬ್ಬೊಬ್ಬರು ಏನು ಮಾಡ್ತಾರೆ ಹೋಮ್ ರೆಮಿಡಿ ಅಂತ ಅರ್ಶಿನ ಹಚ್ತಾರೆ ಅರ್ಶಿನ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಕಾಲಿಗೆ ಎಲ್ಲಿ ನೋವಾಗಿರುತ್ತಲ್ಲ ಅಲ್ಲಿ ಹಚ್ಕೊತಿರ್ತಾರೆ ಅದು ಏನು ಕಡಿಮೆ ಆಗತ್ತಂತ ಹೇಳ್ತಾರೆ ನಾವು ಏನು ಟ್ರೈ ಮಾಡಿಲ್ಲ ನೋಡ್ಬೇಕು ಟ್ರೈ ಮಾಡ್ತಾನ ಯಾವಾಗಾರೂ ಒಮ್ಮೆ ನೋವು ಆದಾಗತ್ತು ಮತ್ತು ಸಲ್ಪ ಮಂದಿ ಅದು ಯಾವುದೋ ಈ ಥರ ರಸ ಇರತ್ತಪ್ಪ ಅದು ಗಿಡದ ರಸ ಅದನ್ನು ಅದರ ಮ್ಯಾಲೆ ಅದು ಏನದ ಸೊಪ್ಪು ಹಚ್ಚಿ ಕಟ್ಟಿ ಬ್ಯಾಂಡೇಜ್ ಅತ್ತು ಕಟ್ತಾರೆ ಹಾಗೂ ಮಾಡ್ತಾರೆ ಒಬ್ಬೊಬ್ರು ಇಲ್ಲಿ ನಮ್ಮ ದೋಸ್ತ್ರು ಅತ್ತು ಆಡ್ತಿರ್ ನಮಗೂ ಗೊತ್ತಿಲ್ಲ ಈ ಯಾವ್ದದು ಗಿಡದ ಹೆಸರು ಗೊತ್ತಿಲ್ಲ ಯಾವ್ದಂತ ಒಟ್ಟು ಯಾವುದೋ ಒಂದು ಸೊಪ್ಪಿನ ರಸ ಇರುತ್ತೆ ಅದು ಹಚ್ಕೊತಾರೆ ಮತ್ತು ಅದನ್ನು ಬಿಟ್ಟರೆ ನಾರ್ಮಲಿ ಹೆಂಗೆ ಅಂತೀರೋ ಭಾಳ ಹೆಚ್ಚು ಕಡಿಮೆ ಬಾವು ಗೀವು ಬಂದವು ಅಂದ್ರೆ ಕಾಲಿಗೆ ಡಾಕ್ಟ್ರ್ ಕಡೆ ಹೋಗ್ತಾರೆ ಕೋ ಡಾಕ್ಟ್ರ ಕಡೆ ಹೋಗಿ ಅವ್ರು ಇಂಜೆಶನ್ ಗಿಂಜೆಶನ್ ಟಿ ಟಿ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ನೋವು ನೋಡಿ ಅವು ಅವ್ರು ಗುಳಿಗೆ ಗಿಳಗೆ ಕೊಟ್ಟು ಕಡಿಮೆ ಮಾಡ್ತಾರೆ ಮತ್ತು ಅದನ್ನು ಬಿಟ್ಟರೆ ಸೇಮ್ ಅದೇ ಹೋಮ್ ರೆಮಿಡಿ ಅಂದ್ರೆ ಇವು ಸೇಮ್ ಯಾವ ಡೆಟಾಲ್ ಗಿಟೊಲ್ ಅಂತೂ ಹಚ್ತೇವೆ ಅದನ್ನು ಬಿಟ್ಟರೆ ಇವು ಅರ್ಶಿನ ಗಿರ್ಶಿನ ಹಚ್ಚಿ ಆಮೇಲೆ ಮಣ್ ಮಣ್ ಗಿಣ್ ಅಂತೂ ಸೂಕ್ಷ್ಮ ಮಣ್ಣ ಅಂಥವು ಹಚ್ಚಿ ಕಡಿಮೆ ಮಾಡ್ತಾರೆ ಅಂತ ಅಂತಾರೆ ನೊಡ್ಬೇಕು ಏನಾಗತ್ತೆ ಗೊತ್ತಿಲ್ಲ ನಾವು ಟ್ರೈ ಮಾಡ್ತೇನೆ ಒಮ್ಮೆರೆ ಒಂದು ದಿವಸ ಏನಾರ ನೋವಾದಾಗ ಕಡಿಮೆ ಆಗತ್ತಾ ನೊಡೋಣ ಅದನ್ನು ಬಿಟ್ಟರೆ ಮತ್ತು ಸ್ವಲ್ಪ ಮಂದಿ ಏನು ಮಾಡ್ತಾರೆ ಅಂದರೆ ಇದನ್ನು ಹಚ್ತಾರಂತೆ ಯಾವ್ದು ನೀಲಿ ನೋವತ್ತು ಆದಾಗ ನೀಲಿ ಅಂತಾರಲ್ಲ ಅರ್ವೆ ಗಿರ್ವೆಗ್ ಹಾಕ್ತಾರಲ್ಲ ಆ ನೀಲಿ ಹಚ್ಚಿಯೂ ಅದನ್ನು ಕಡಿಮೆ ಮಾಡ್ತಾರಂತಾರೆ ಅದು ಗೊತ್ತಿಲ್ಲಪ್ಪ ನಾವೇನೂ ಯೂಝ್ ಮಾಡಿಲ್ಲ ನೋಡ್ಬೇಕು ಏನು ಆಗತ್ತೆ ಅದನ್ನೂ ಒಂದು ಟ್ರೈ ಮಾಡ್ತೇನೆ ಹಂಗೆ ಬಿಟ್ಟರೆ ಮತ್ತು ಇನ್ನೊಂದು ಏನೋ ಖಾರ ಹಚ್ತಾರಂತೆ ನೋವಾದಾಗ ನೋವಾದಾಗ ಖಾರ ಹಚ್ತಾರಂತೆ ನೋಡ್ಬೇಕು ಅದನ್ನೂ ಒಟ್ಟು ಕಡಿಮೆ ಆಗುತ್ತಂತಾರೆ ನೋವಾದಾಗ ಟ್ರೈ ಮಾಡ್ತೇನೆ ಅದನ್ನೊಮ್ಮೆ ಮತ್ತು ಅದನ್ನು ಬಿಟ್ಟರೆ ಹ್ಞೂ ಅದನ್ನು ನೋವಾದಾಗ ಅವ್ನೂ ಸೇಮ್ ಸೇಮ್ ಆದರೂ ಅದೇ ಸೇಮ್ ಬ್ಯಾಂಡೇಜ ಅದೇ ಡೆಟಾಲ ಇವೇ ಸೇಮ್ ಎಲ್ಲ ಆಲ್ಮೋಶ್ಟ ಅದ್ನ ಹೇಳಬೇಕಾಗತ್ತೆ ಅದನ್ನು ಬಿಟ್ಟರೆ ಮತ್ತು ಯಾವುವು ನೆನಪು ಆಗೋಲ್ಲ ಹಂಗೆ ಇವೇ ರೆಮಿಡೀಸ್ ನಾರ್ಮಲ್ ರೆಮಿಡೀಸ್ ಅಂದ್ರೆ ಇವೇ ಪ್ರಿಕೋಷನ್ಸ್ ಇವನ್ನ ತೊಗೋತಾರೆ ಬಿಟ್ಟರೆ ಗುಳಿಗೆ ಅವೇ ಡಾಕ್ಟ್ರ ಕಡೆ ಹೋಬೇಕಾಗತ್ತೆ ಅವರೇ ಲಾಸ್ಟ್ ನೋಡ್ಕೊ ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ ಅದನ್ನು ಬಿಟ್ಟು ಹಂಗೆ ಮತ್ತು ಏನೂ ಅಷ್ಟ್ ನೆನ್ಪು ಆಗ್ವಲ್ವು ಈಗ ನಾವು ಆಲ್ಮೋಸ್ಟ್ ಮತ್ತು ಇವು ಹೇಳ್ಬೇಕಾಗತ್ತೆ ಹಿಂಗೆ ಆಟ ಆಡೋ ಮುಂದೆ ಮುಳ್ಳು ಗಿಳ್ಳು ಅಂತ ನಟ್ಟವು ಮತ್ತು ಅದು ಚಿಮುಟ್ಗಿಲೆ ತೆಗಿಬೇಕಾಗತ್ತೆ ಮತ್ತು ಹಂಗೆ ನೋಡ್ದ್ರೆ ಅವೇ ಮತ್ತೆ ಸೇಮ್ ಹೇಳ್ಬೇಕಾಗತ್ತೆ ಇದ್ರೊಳಗೆ ಏನು ಕ್ರೀಡೆಗಳನ್ನು ಆಡುವಾಗ ಗಾಯಗೊಂಡು ಅಥ್ವಾ ಅಪಘಾತಕ್ಕೆ ಒಳಗಾಗುವ ಕ್ರೀಡಾಪಟುಗಳಿಗೆ ನಿಮ್ಮ ಪ್ರದೇಶದಲ್ಲಿ ಲಭ್ಯವಿರುವ ಪುನರ್ವಸತಿ ಸೌಲಭ್ಯಗಳು ಯಾವುದು ಇವೇ ಸೇಮ್ ಇಲ್ಲಿ ಮೆಡಿಕಲ್ ಸ್ಟೋರ್ ಮೆಡಿಕಲ್ ಸ್ಟೋರಿಗೆ ಬಿಟ್ಟರೆ ಅದೇ ಸ ಮತ್ತು ಹೋಮ್ ರೆಮಿಡೀಸ್ ಅರ್ಶಿನನ ಅನ್ನೋದು ಮತ್ತು ಅದನ್ನು ಬಿಟ್ಟರೆ ಅವು ಇವು ಸೊಪ್ಪಿನ ರಸ ಆ ರಸ ಈ ರಸ ಹಚ್ಕೋತಾರೆ ಕಾಲಿಗೆ ಮಣ್ ಗಿಣ್ ಹಚ್ಚಿ ಹಚ್ಚಿಕೊಂಡು ಅದನ್ನ ಒ ಪಿ ಡಿ ಮಾಡ್ತಾರೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಖಾರ ಹಚ್ತಾರಂತೆ ನೋಡ್ತೀನಿ ಟ್ರೈ ಮಾಡಬೇಕು ನಾವು ಅದನ್ನು ಏನಂತ ಗೊತ್ತಿಲ್ಲ ಟ್ರೈ ಮಾಡ್ತೇನೆ ಹಂಗೆ ಬಿಟ್ಟರೆ ಮತ್ತು ಏನಪ್ಪ ಇದ್ರದ್ದು ಅದು ಲಿಂಬೆ ಹಣ್ಣು ಮತ್ತು ಇನ್ನೊಂದು ಯಾವುದೋ ಒಂದು ಕಟ್ಗೆ ಪುಡಿ ಹಚ್ಚಿಯೂ ಮಿಕ್ಸ್ ಮಾಡಿ ಮಾಡ್ತಾರಂತೆ ಅದನ್ನು ಸತ್ರ ಹಚ್ಚಿಕೊಂಡ್ರೂ ಅದೂ ನೋವು ಜಲ್ದಿ ಕಡಿಮೆ ಆಗತ್ತಂತೆ ಎಲ್ಲಕ್ಕಿಂತ ಜಲ್ದಿ ಕಡಿಮೆ ಆಗತ್ತಂತೆ ನೋಡ್ಬೇಕು ಅದೂ ಒಮ್ಮೆ ಹೇಳಿ ನೋಡ್ತೇನೆ ಟ್ರೈ ಮಾಡಿಲ್ಲ ಅದೇನು ಎಲ್ಲಿ ಭಾಳ ಒಟ್ಟು ಎಲ್ಲಿ ಒಂದು ಕಡೆ ಎಲ್ಲೋ ಕೇಳಿದಂಗಿತ್ತು ಅರ್ಶ್ನದ ಪುಡಿ ಅರ್ಶ್ನದ ಪುಡಿ ಅಂತ ನೋಡಿ ಸಾರಿ ಯಾವುದೋ ಒಂದು ಕಟ್ಗೆ ಪುಡಿ ಅಂತ ಮತ್ತು ಇನ್ನೊಂದು ಲಿಂಬೆ ಹಣ್ಣ ಮಿಕ್ಸ್ ಮಾಡಿ ಹಚ್ಕೊಬೇಕಂತೆ ನೋವಿಗೆ ಅಂದ ಕಡಿಮೆ ಆಗತ್ತಂತೆ ಏನು ಗೊತ್ತದ ಅದು ಒಟ್ಟು ಒಟ್ಟು ಎಲ್ಲೋ ಕೇಳ್ದಂಗೆ ಇತ್ತು ಅದಕ್ಕೆ ಏನು ನೆನಪು ಆತು ಅದನ್ನು ಹೇಳತ್ತೀನಿ ಅದನ್ನು ಬಿಟ್ಟರೆ ಇಷ್ಟೇ ಇಷ್ಟೇ ಹೇಳಬೇಕಂತೈತಿ ಮತ್ತೆ ನೋಡೋಣ ನಾನು ಟ್ರೈ ಮಾಡ್ತೇನೆ ಹಂಗೆ ಅಲ್ಲ ಇಂಥ ರೆಮಿಡೀಸ ಅದಕ್ಕೆ ಕೇಳಿದ್ದು ಅವ್ರು ಏನಾಗತ್ತೆ ಕ್ರೀಡೆಗಳನ್ನು ಆಡುವಾಗ ಗಾಯಗೊಂಡು ಅಥ್ವಾ ಅಪಘಾತಕ್ಕೆ ಒಳಗಾಗುವ ಕ್ರೀಡಾಪಟುಗಳಿಗೆ ನಿಮ್ಮ ಪ್ರದೇಶದಲ್ಲಿ ಲಭ್ಯವಿರುವ ಪುನರ್ವಸತಿ ಸೌಲಭ್ಯಗಳು ಯಾವುವು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಎಷ್ಟ್ ಎಷ್ಟ ನೆನಪಾಗತ್ತೆ ಜಾಸ್ತಿ ಏನೂ ನೆನಪಿಲ್ಲ ಜಾಸ್ತಿ ನೆನಪು ಆದರೆ ಮತ್ತೆ ಹೇಳೋಣಂತೆ ಕ್ರೀಡೆ ಅನ್ನಕ್ಕೆ ಏನು ನಮಗೆ ಇಷ್ಟ ಆಗೋವು ಅವೇ ಸ್ಪೋರ್ಟ್ಸ್ ಆಡ್ತೇವೆ ಕ್ರಿಕೆಟ್ ಒಂದಿಷ್ಟು ಟೆನ್ನಿಸ್ ಒಂದಿಷ್ಟು ಆಮೇಲೆ ವಾಲಿಬಾಲ್ ಒಂದಿಷ್ಟು ಕಬಡ್ಡಿ ನೋಡಕ್ಕೆ ಇಷ್ಟು ಆಡಕ್ಕೆ ಅಷ್ಟಕ್ಕಷ್ಟ ಬರ್ತೈತಿ ಮತ್ತು ಅದನ್ನು ಬಿಟ್ರೆ ಇಷ್ಟೇ ಕಬಡ್ಡಿ ಕಬಡ್ಡಿ ಇವೆ ಮತ್ತು ವಾಲಿಬಾಲು ಒಂದು ರನ್ನಿಂಗ್ ಒಂದು ಇಷ್ಟ ರನ್ನಿಂಗ್ ಒಂದು ಇಷ್ಟ ಮತ್ತು ಹಂಗ್ ನೋಡ್ದ್ರೆ ಇಷ್ಟ ನಾವು ಮತ್ತು ಡಿಸ್ಕ್ ತ್ರೋ ಶಾಟ್ ಪುಟ್ ಸ್ಕೂಲ್ದ ಟೈಮ್ದಾಗ ಅದ್ರೊಳಗೆ ನಮಗೇನು ರ್ಯಾಂಕ್ ಗೀಂಕ್ ಅಂತ ಏನೂ ಬರ್ತಿರಲಿಲ್ಲ ಮೆಡಲ್ ಗಿಡಲ್ ಅಂತೂ ಸಿಗ್ತಿರಲಿಲ್ಲ ಅದು ಕ್ರಿಕೆಟ್ ಅಂತೂ ಆಡಿದ್ದೀವಿ ಒಮ್ಮೆ ಎಲ್ಲ ಮೆಡಲ್ ಗಿಡಲ್ ಅಂತೂ ಸಿಕ್ಕಿದ್ದವು ಎಲ್ಲ ಅದನ್ನು ಹೌಸ್ವೈಸ್ ಕ್ರಿಕೆಟ್ ಆಡಿಸ್ತಿದ್ರು ಎಲ್ಲ ನಾವು ಫಸ್ಟ್ ಬಂದಿದ್ದೀವಿ ಎಲ್ಲ ಮೆಡ್ಲ್ ಅಂತೂ ಸಿಕ್ಕಿದ್ದವು ಮತ್ತು ವಾಲಿಬಾಲೂ ಆಡಿದ್ದೀವಿ ಸೆಕೆಂಡ್ ಬಂದಿತ್ತು ಅದ್ರೊಳಗೆ ಒಮ್ಮೆ ಸ್ಕೂಲ್ ಟೈಮ್ದಾಗ ಹ್ಞೂ ಅದನ್ನು ಬಿಟ್ಟರೆ ಇಷ್ಟೇ ಕ್ರೀಡೆ ಬಗ್ಗೆಯೂ ಹೇಳ್ದಂಗೆ ಆಯ್ತು ಮತ್ತು ರೆಮಿಡೀಸ ಮತ್ತು ಏನಾರ ನೋವು ಆದ್ರೆ ರೆಮಿಡೀಸ್ ಭಿ ಹೇಳಿದಂಗೂ ಆಯ್ತು ಓಕೆ ನೋಡೋಣ ಅವ್ನ ಎಲ್ಲ ರೆಮಿಡೀಸ್ ಟ್ರೈ ಮಾಡ್ತೇನೆ ನೋಡಿ ಏನಂತ ಹೇಳ್ತೀನಿ ಮತ್ತು ನಿಮಗೆ ಹಂಗೆ ನೋವು ಹೆಚ್ಚು ಕಡಿಮೆ ಕಡಿಮೆ ಆಗುತ್ತೋ ಇಲ್ವೋ ಏನು ಪ ತವಾಗ ಆದಿರಿ ಅಂದ್ರೆ ರಿಯಾಲಿಟಿ ಗೊತ್ತಾಗತ್ತೆ ಎಷ್ಟ್ ಖರೆ ಎಷ್ಟ್ ಸುಳ್ಳು ಇದು ಅಂದರೆ ಅದು ಆಡು ಇದ್ದಾಗ ನಾರ್ಮಲ್ ಏರ್ಯಾದಾಗಿದು ಹಂಗೆ ವಿತೌಟ್ ಇಂಟರ್ನೆಟ್ ಹಿಂಗೆ ಅಂದ್ರೆ ಮೊದಲಿಂದ ಮೊದಲು ಬಂದಿದ್ದು ಇನ್ಫರ್ಮೇಷನ್ ಆಗಿನ ಕಾಲದಾಗಿಂದ ಏನೋ ಕಡಿಮೆ ಆಗತ್ತಂತ್ತೆ ಅವು ನೋಡ್ಬೇಕು ಅವನ್ನ ಟ್ರೈ ಮಾಡೋಣಂತೆ ಒಮ್ಮೆ ಓಕೆ ತ್ಯಾಂಕ್ ಯು